ಹದಿನೆಂಟು ಫ್ರೆಬ್ರವರಿ ಎರಡು ಸಾವಿರದ ಒಂದು ಎರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಾಲ್ಕು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಒಂದು ಜನವರಿ ಎರಡು ಸಾವಿರದ ಒಂದು